ನಾನು ಹಿಂದೆ ಕ್ಷೇತ್ರ ಅಂದರೆ ಧರ್ಮಸ್ಥಳದ ಧರ್ಮಾಧಿಕಾರಿ ಮಾಡಿದ್ದಾರಲ್ಲ ವೀರೇಂದ್ರ ಹೆಗ್ಗಡೆಯವ್ರು ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಇದ್ರಲ್ಲಿ ನಾನು ಈಗ ಹಿಂದೆ ಐದು ವರ್ಷದಿಂದ ಕೆಲಸ ಮಾಡ್ತಿದ್ದೆ ಉದ್ಯೋಗ ಹೊಸ್ತಾಗಿ ಸೇರಿಕೊಂಡೆ ಕೆಲಸದಾಗ ಫಸ್ಟಿಗೆ ಏನೂ ಅನಿಸಿದ್ದಿಲ್ಲ ಕಷ್ಟ ಅಂತ ಏನು ಅನಿಸಿದ್ದಿಲ್ಲ ಇದು ಏನಪ್ಪ ಅಂದರೆ ಡೈಲಿ ಮನೆ ಮನೆಗೆ ಹೋಗಿ ಒಂದು ಸಂಘದ್ದು ಬುಕ್ ಇರ್ತದೆ ನಾವು ಡೈಲಿ ಹೋಗಿ ಅವರು ಸಂಘದಲ್ಲಿ ಎಷ್ಟು ಮಂದಿ ಸದಸ್ಯರಿರ್ತಾರೆ ಅವ್ರದ್ದು ವಾರದ್ದು ಉಳಿತಾಯ ಎಷ್ಟು ಅವ್ರು ಲೋನ್ ತಗೊಂಡಿದ್ದಾರಾ ಅಂದರೆ ಸಾಲ ಅದೆಲ್ಲ ಸಾಲ ತಗೊಂಡಿದ್ದು ವಾರ ವಾರ ವಾರದಲ್ಲಿ ಒಂದು ಸರ್ತಿ ಹೋಗಿ ಮನೆಗೋಗಿ ಸಂಘದ ಸದಸ್ಯರ ಹತ್ರ ಬುಕ್ನಲ್ಲಿ ಬರೀಬೇಕು ಸಂಘದವರು ಸಂಘದ ಹೆಸ್ರು ಮತ್ತು ಸಂಘದ ಸದಸ್ಯರ ಹೆಸ್ರು ಅವ್ರ ವಾರದ ಉಳಿತಾಯ ಮತ್ತು ಅವ್ರು ಸಾಲ ತಗೊಂಡಿರೋದು ಎಎಷ್ಟು ಕಟ್ಟಬೇಕಂತ ಹೇಳಿ ಹೀಗೆ ನಡೀತಿತ್ತು ಅವರು ನಮ್ಮ ನಮ್ಮ ಕ್ಷೇತ್ರದಲ್ಲಿ ಎಫ್ ಎಸ್ ಇದ್ದಿಲ್ಲ ಅವರು ಡೈರೆಕ್ಟ್ರು ಇದ್ದಿಲ್ಲ ಆದರೂ ಆ ಕೆಲಸದ್ದು ಅದು ಹೇಗೆ ಅದ್ರ ಅರ್ಥ ಏನು ಏನೂ ಗೊತ್ತಿರಲಿಲ್ಲ ನನಗೆ ಹ್ಮ್ ಅಂದರೆ ನನಗೆ ಅವ್ರಿಗೆ ಜನರಿಗೆ ಮಾಹಿತಿ ಕೊಡಕ್ಕಾಗ್ತಿರಲಿಲ್ಲ ಹೇಗೆ ಏನು ಎತ್ತ ಅಂತ ಹೇಳಿ ಅವ್ರು ಕೇಳೋರು ಇದು ಯಾವುದಕ್ಕಾಗಿ ಮಾಡ್ತಿದ್ದೀರಾ ಯಾವುದಕ್ಕಿಲ್ಲ ಅಂತ ಕೇಳೋರು ನಾವು ಅವರು ಮಾಹಿತಿ ಕೊಡಕ್ಕೆ ಯಾರು ಇದ್ದಿಲ್ಲ ನಮಗೆ ತಿಳ್ದಷ್ಟು ಮಟ್ಟಿಗೆ ನಾವು ಹೇಳ್ತಿದ್ವಿ ಜನ್ರ ಹತ್ರ ಹೀಗೆ ಅಮ್ಮ ನೀವು ಸಾಲ ಪಡ್ಕೊಳ್ಳೋಕ್ಕೆ ಈಗ ಬೇರೆ ಹತ್ತಿರ ಸಾಲ ತಗೊಂಡರೆ ನಿಮಗೆ ಬಡ್ಡಿ ಜಾಸ್ತಿ ಆಗುತ್ತೆ ನಾವು ಸಂಘದಲ್ಲಿ ಇವರು ಸರ್ಕಾರದ ಸಹಾಯದಿಂದ ನಿಮಗೆ ಒಂದು ರೂಪಾಯಿ ಹಂಗೆ ಬಡ್ಡಿ ಅಥವಾ ಎರಡು ರೂಪಾಯ್ದಂಗೆ ಕೊಡ್ತೀವಿ ಅಂತ ಹೇಳ್ತಿದ್ವಿ ನಾವು ಮಾಹಿತಿ ಕೊಡ್ತಿದ್ವಿ ಹಾಗೆ ನಡೀತಾ ಇತ್ತು ಕೆಲಸ ಬರ್ತಾ ಬರ್ತಾ ಜಾಸ್ತಿ ಆಯಿತು ಅದು ಎಲ್ಲ ಬೇರೆ ಬೇರೆ ಪ್ರಾಡಕ್ಟುಗಳೆಲ್ಲ ಮತ್ತು ಈ ಸಿರಿಧಾನ್ಯ ಅವೆಲ್ಲ ಎಲ್ಲ ನಡೀತಿದ್ವು ಇದರಲ್ಲಿ ನಮಗೆ ಜನರಿಗೆ ಇವರು ಮಾಹಿತಿ ಹೇಳೋಷ್ಟು ಇದ್ದರೂ ಕೂಡ ಅವ್ರು ಕೇಳೋವಷ್ಟು ಇರಲಿಲ್ಲ ಜನರು ನಾವು ಅದ್ರ ಬಗ್ಗೆ ಒಳ್ಳೆಯ ಮಾಹಿತಿ ಕೊಟ್ಟರೂ ಕೂಡ ಅವ್ರು ಕೇಳ್ತಿದ್ದಿಲ್ಲ ಅವರು ಕೇಳಿದ್ರೆ ಏನು ಹೇಳ್ತಿ ಹೋಗಮ್ಮ ಅದನ್ನು ಅನ್ನೋದು ನಾವು ಯಾರಿಗೆ ಮಾಹಿತಿ ಕೊಡಬೇಕು ನಾವು ಈ ಯೋಜನೆ ಏನೈತೆ ಯಾವುದರ ಯೋಜನೆ ಏನು ಅದರ ಉದ್ದೇಶ ಏನು ಅಂತ ನಾವು ಮಾಹಿತಿ ಹೇಳಬೇಕಲ್ಲ ಅವರಿಗೆ ಅವರು ಕೇಳೋ ಸ್ಥಿತಿಗೆ ಇದ್ದಿಲ್ಲ ಸುಮ್ಮನೆ ಅಷ್ಟೇ ಸಾಲ ತಗೋಳೋದು ಕಟ್ಟೋದು ಬರೆಯೋದು ಹೋಗೋದು ಇಷ್ಟೇ ಯಾರಾದರೂ ಬಂದಾಗ ನೀನು ಸಂಘದಲ್ಲಿ ಯಾಕೆ ಸೇರ್ಕೊಂಡ್ಯಮ್ಮ ಈ ಇದ್ರದು ಏನು ವಿಶೇಷತೆ ಏನು ಅಂತ ಕೇಳಿದಾಗ ಅವರು ಏನು ಹೇಳ್ತಿರ್ಲಿಲ್ಲ ಯಾಕಂದರೆ ಮಾಹಿತಿ ಕೊಡ್ಬೇಕಾದ್ರೆ ಕೇಳಿರೋಲ್ಲ ಹೇಳಬೇಕಾದ್ರೆ ಏನೂ ಹೇಳ್ತಿರಲಿಲ್ಲ ಅವರು ನಮ್ಮನ್ನ ಬಯ್ಯೋರು ಆಗ ನೀವು ಸಂಘಕ್ಕೆ ಸರ್ಯಾಗಿ ಹೋಗ್ತೀರೋ ಇಲ್ಲವೋ ಅವರಿಗೆ ಮಾಹಿತಿ ಕೊಡ್ತಿದ್ದೀರೋ ಇಲ್ಲವೋ ನಾವು ಎಲ್ಲ ಹೋಗ್ತೀವಿ ಸರ್ ವಾರ ಡೈಲಿ ಹೋಗ್ತೀವಿ ವಾರದಲ್ಲಿ ಒಂದು ಸಾರಿ ಒಂದು ಮನೆಗೆ ಹೋಗ್ತೀವಿ ಮಾಹಿತಿ ಕೊಡ್ತೀವಿ ಅಂತ ಎಲ್ಲ ಹೇಳೋರು ಇದರಿಂದ ನನಗೆ ಸಮಸ್ಯೆ ಆಯಿತು ಸ್ವಲ್ಪ ಅದೇ ನನಗೆ ಒಂದು ಸವಾಲು ಥರ ಆಯಿತು